ರೈತರು ಮಾಡಬಹುದಾದ ಉಪಕಸಬುಗಳೆಂದ್ರೆ ಮನೆಯಲ್ಲಿ ಈ ದನ ಎಮ್ಮೆ ಮತ್ತೆ ಕೋಣಗಳನ್ನು ಸಾಕುವುದರಿಂದ ಮನೆಯಲ್ಲಿ ಗೊಬ್ಬರ ಹುಲ್ಲು ಮತ್ತು ಹಾಲು ಇವೆಲ್ಲ ತುಂಬ ಉಪಯುಕ್ತವಾದದ್ದು ಹಾಗಾಗಿ ಇವನ್ನೆಲ್ಲ ರೈತರು ಉಪಕಸುಬನ್ನಾಗಿ ಮಾಡ್ಕೊಳ್ತಾರೆ ಇವುಗಳು ಈಗ ಮಳೆಗಾಲದಲ್ಲಿ ಅಂದರೆ ರೈತರಿಗೆ ಇದು ಕೃಷಿಯನ್ನಾಗಿ ನಂಬ್ಕೊಂಡಿದ್ದರಿಂದ ಈ ಮಳೆಗಾಲದಲ್ಲಿ ಕೃಷಿ ಆಗ್ತದೆ ಮತ್ತೆ ಮನೆಯಲ್ಲಿ ಗೊಬ್ಬರ ಇದೆಲ್ಲ ಬೇಕಾಗ್ತದೆ ತೋಟಕ್ಕೆ ಮತ್ತೆ ಏನು ಹೊಲಕ್ಕೆಲ್ಲ ಹಾಗಾಗಿ ಈ ದನ ಕರು ಹಾಗೆ ಇವುಗಳನ್ನು ಸಾಕುವುದರಿಂದ ಹಾಗೆ ಮತ್ತು ಈ ಮೀನುಗಾರಿಕೆ ಮೀನುಗಾರಿಕೆ ಮೀನುಗಾರಿಕೆ ಮಾಡುವುದರಿಂದ ಸಹ ಉಪಕಸುಬಾಗಿ ತುಂಬ ಉಪಯುಕ್ತವಾಗಿದೆ ಮತ್ತೆ ಮನೆಯಲ್ಲಿ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅಂದರೆ ಈಗ ತುಂಬ ಉಪಯುಕ್ತವಾದುದು ಎಲ್ಲರಿಗೂ ಸಹ ಹಾಗೆ ಮಾಂಸಹಾರಿಗಳಿಗೆ ಕೋಳಿ ಪ್ರಿಯರಿಗೆಲ್ಲ ಈಗ ಕೋಳಿಯೇ ತುಂಬ ಡಿಮ್ಯಾಂಡು ಇರೋದ್ರಿಂದ ಕೋಳಿಗಳನ್ನೆಲ್ಲ ಹೆಚ್ಚು ಹೆಚ್ಚಾಗಿ ಸಾಗಿಸ್ತಾ ಸಾಕ್ತಾರೆ ಮತ್ತೆ ಮೀನುಗಾರಿಕೆ ಅಷ್ಟೆ ಮೀನುಗಾರಿಕೆ ಮೀನುಗಾರಿಕೆ ಮಾಡೋದರಿಂದ ಚಿನ್ನ ಚಿನ್ನ ಚಿನ್ನ ಚಿಕ್ಕ ಚಿಕ್ಕ ಒಂದು ಹಳ್ಳದಲ್ಲಿ ಮತ್ತೆ ಹೀಗೆ ತಮ್ಮ ಮನೆಯ ಬದಿಯಲ್ಲೆಲ್ಲ ಹೊಂಡ ಎಲ್ಲ ಮಾಡಿಕೊಂಡು ಮೀನು ಸಾಕಾಣಿಕೆನ ಮಾಡ್ತಾರೆ ಇದರಿಂದ ಸಹ ತುಂಬ ಉಪಕಾರ ಆಗ್ತಾಯಿತ್ತು ಆಗ್ತಾ ಉಂಟು ಮತ್ತೆ ಮೇಕೆ ಸಾಕಾಣಿಕೆ ಅಂದರೆ ಮತ್ತೆ ಕುರಿ ಸಾಕಾಣಿಕೆ ಹೀಗೆ ತುಂಬ ಉಪಯುಕ್ತವಾದುದ್ದು ಹೀಗೆ ಮನೆಯಲೆಲ್ಲ ರೈತರು ಈ ರೀತಿಯಲ್ಲಿ ಎಲ್ಲ ಉಪಕಸುಬುಗಳನ್ನೆಲ್ಲ ಮಾಡೋದ್ರಿಂದ ಈ ರೈತರಿಗೆ ತುಂಬ ಉಪಕಾರವಾಗಿ ಆಗಿದೆ ಅಂತ ಹೇಳಿ ನಾವು ಬಯಸ್ತೇವೆ ಮತ್ತೆ ನಮ್ಮ ಸುತ್ತ ಮುತ್ತಲೆಲ್ಲ ಈ ಒಂದು